ಹಾಂ ಹೇಳಿ ಹೌದು ಏನಾಗಬೇಕಿತ್ತು ಮೇಡಮ್ ಹೌದು ಹಾಂ ಸಿಗುತ್ತೆ ಬನ್ನಿ ಯಾವ ಹಾಂ ಹೌದು ಪ್ರಾಜೆಕ್ಟ್ ವರ್ಕ್ಗಾ ಹಾಂ ಸಿಗುತ್ತೆ ಮೆಮ್

ಸಿಗುತ್ತೆ ಮೇಡಮ್ ನಮ್ಮ ಹಾಂ ಸಿಗುತ್ತೆ ನಮ್ಮಲ್ಲಿ ಪ್ರಾಜೆಕ್ಟ್ ವರ್ಕ್ ಬೇಕಾದಂಥ ಶೀಟ್ಸು ಡಿಫ್ರೆಂಟ್ ಶೀಟ್ಸ್ ಇದ್ದಾವೆ ನಿಮಗೆ ಪ್ರಾಜೆಕ್ಟ್ ವರ್ಕ್ಗೆ ಕಲರ್ಸ್ ಪೆನ್ನಿಂದ ಹಿಡಿದು ತರ್ಮಕೋಲ್ಸಿಂದ ಹಿಡಿದು ಎನಿತಿಂಗ್ ಯಾವ ನೀವು ಪ್ರಾಜೆಕ್ಟ್ ವರ್ಕ್ಗೆ ಏನೇನು ಐಟಮ್ಸ್ ಬೇಕೊ ಎಲ್ಲ ನಮ್ಮ ಅಂಗ್ಡೀಲಿ ಹಾಂ ಹಾಂ ಮೇಡಮ್ ಇದೆ ರ್ಯಾಪರ್ಸ್ ಅಷ್ಟೇ ಅಲ್ಲ ತುಂಬ ಕ್ವಾಲಿಟಿ ತುಂಬ ಕ್ವಾಲಿಟಿ ಲ್ಯಾಪರ್ಸೆಲ್ಲ ಇದೆ ಡಿಸೈನ್ಸ್ ಕಾರ್ಟನ್ಸ್ ಲೆಬಲ್ಸ್ ಎಲ್ಲ ನಮ್ಮ ಅಂಗ್ಡಿಲಿ ಅವೈಲೆಬಲ್ ಇ ಹಾಂ ಖಂಡಿತ ಬನ್ನಿ ಮಾಡಿಕೊಡೋಣ ಅದಕ್ಕೇನಂತೆ ಬನ್ನಿ ನಿಮ್ಗೆ ಯಾವ ಥರ ಕಲರ್ ಪ್ರಿಂಟೌಟ್ ನಮ್ಮ ಅಂಗ್ಡಿಲಿ ಅವೈಲಬಲ್ ಇಲ್ಲ ಪರ್ವಾಗಿಲ್ಲ ನಾನು ನಿಮಗೆ ಬೇಕು ಅಂತಂದರೆ ನೆಕ್ಸ್ಟ್ ನನ್ನ ಫ್ರೆಂಡ್ದೇ ಅಂಗಡಿ ಇದೆ ಅಲ್ಲಿಂದ ಹೇಳಿ ತರ್ಸ್ಕೊಡ್ತಿನಿ ಬೇಕಿದ್ದರೆ ನಿಮ್ಗೆ ಆ ಥರ ಬೇಕು ಅಂತ ಹೇಳದ್ರೆ ಖಂಡಿತ ತರ್ಸ್ಕೊಡ್ತಿನಿ ಮೇಡಮ್ ಹಾಂ ಒಂದು ಅರ್ಧ ಗಂಟೆನಾ ಹಾಂ ಓಕೆ ಬನ್ನಿ ನಿಮಗೆ ಯಾವ ಥರ ಬೇಕು ಅಂತ ಹೇಳದ್ ಹೇಳಿದ್ರಲ್ವ ಖಂಡಿತ ಪ್ರಾಜೆಕ್ಟ್ ವರ್ಕಿಗೆ ನಿಮಗೆ ಹೆಂಗೆ ಬೇಕು ಆ ಥರ ಮಾಡಿಕೊಡ್ತೀವಿ ಎಲ್ಲ ಸಿಗುತ್ತೆ ಹೌದಾ ಇವಾಗ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟಿಂಗ್ ಹಾಂ ಹಾಂ ಹೌದ್ ಹೌದ್ ನಮ್ಮಲ್ಲಿ ಫುಲ್ ಹ್ಞೂ ಯಾವ ಥರ ಸ್ಟಡೀಸ್ ಪರ್ಪಸ್ಗೆ ಯಾವ ಯಾವ ಬುಕ್ಸು ಏನೇನು ಬೇಕು ಎಲ್ಲ ನಮ್ಮ ಅಂಗ್ಡೀಲಿ ಅವೈಲಬಲ್ ಇದೆ ನಿಮ್ಗೆ ಬೇಕು ಅಂದರೆ ಓಲ್ಸೇಲ್ ಅಥ್ವಾ ರಿಟೈಲ್ ರೀಸನೇಬಲ್ ಪ್ರೈಸಲ್ಲಿ ನಿಮಗೆ ಕೊಡ್ತೇನೆ ಮೇಡಮ್ ಏನಿಲ್ಲ ನೋ ಪ್ರಾಬ್ಲಮ್ ನಿಮ್ಮ ಅಷ್ಟೇ ಕ್ವಾಲಿಟೀನೂ ಇದೆ ನಮ್ಮ ಅಂಗ್ಡೀಲಿ ಖಂಡಿತ ಸಿಗುತ್ತೆ ಆಮೇಲೆ ನಿಮಗೆ ಲಾಸ್ಸೇನು ಆಗೋಲ್ಲ ನೆಕ್ಸ್ಟ್ ಸರಿ ನೀವೇ ಬರ್ತೀರ ನಮ್ಮ ಅಂಗಡಿಗೆ ಆ ಥರ ಪ್ರೈ ಆ ತರ ಕ್ವಾಲಿಟಿ ಬುಕ್ಸಸ್ಸು ಆ ಥರ ಮೆಟೀರಿಯಲ್ಸ್ ನಮ್ಮ ಅಂಗ್ಡಿಲಿ ಇರೋದು ಖಂಡಿತ ಬರ್ತೀರಾ ಮೇಡಮ್ ಒಂದು ಆಫ್ ಎನ್ ಅವರ್ ಹಾಂ ನಿಮ್ಮ ಸ್ಟಡೀಸ್ ಪರ್ಪಸ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ ನೀವು ಬರ್ತೀರಲ್ಲ ಅಂಗ್ಡಿಗೆ ಬಂದು ನೋಡಿ ತಗೊಂಡು ಹೋಗ್ಬೋದು ಬರ್ತೀರಲ್ಲ ಇನ್ನೊಂದು ಹಾಫ್ ಎನ್ ಅವರ್ ಬಿಟ್ಟು ಬನ್ನಿ ಮೇಡಮ್